ನಾವು ನಮ್ಮ ಜೀವನೋಪಾಯಕ್ಕೆ ಏನು ಮಾಡ್ತೀವಿ ಅಂತಂದರೆ ಒಂದು ಪೇಪರ್ ಪ್ಲೇಟ್ ಯೂಸ್ ಆ್ಯಂಡ್ ಥ್ರೋ ಪೇಪರ್ ಪ್ಲೇಟ್ ಮಷನ್ನನ್ನು ಡೆಲ್ಲಿಯಿಂದ ತರಿಸಿದ್ವಿ ತುಂಬ ಕಷ್ಟ ಆಯಿತು ಅದನ್ನು ತರ್ಸ್ಬೇಕಿದ್ರೆ ಡೆಲ್ಲಿಯಿಂದ ಅದು ಬರ್ಬೇಕಿರೆ ತುಂಬಾ ಕಷ್ಟ ಆಯಿತು ಆಮೇಲೆ ಅದು ಮಷನ್ ಸ್ವಲ್ಪ ಅಂದ್ರೆ ಅದ್ಕೆ ಹೊಡ್ತ ಬಿದ್ದು ಜಜ್ಜಿ ಹೋದಂಗಾಯಿತು ತುಂಬಾ ಪ್ರಾಬ್ಲಮ್ ಆಯ್ತು ಅದನ್ನ ತರಿಸ್ಬೇಕಿದ್ರೆ ಒಟ್ಟು ಅದನ್ನು ತರಿಸಿದ್ವಿ ತಂದು ಅದನ್ನು ಈಗ ಆ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದೀವಿ ಮ ನಮ್ಮದು ಪ್ಲೇಟ್ಸ್ಗಳನ್ನೆಲ್ಲ ಈ ಬೆಂಗಳೂರಿಂದ ತರಿಸ್ತೀವಿ ನಾವೇ ಅಲ್ಲಿಗೆ ಹೋಗಿ ಪ್ಲೇಟ್ಸ್ದನ್ನೆ ನೋಡ್ಕೊಂಡ್ಬಿಟ್ಟು ಅದನ್ನ ತರ್ತೀವಿ ತಂದು ಅದನ್ನು ಅದಕ್ಕೆ ಬೇರೆ ಬೇರೆ ಡೈಗಳಿದ್ದಾವೆ ಅದನ್ನೆಲ್ಲ ಹಾಕಿ ಪೇಪರನ್ನು ಮಾಡಿ ಜನರಿಗೆ ಕೆಲವೊಂದು ಅಂಗಡಿಗಳಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಸೈಝ್ ಬ ಸೈಝ್ ಬಾರಿದೆ ಒಂದು ಸಣ್ಣದು ಪ್ಲೇಟು ಮೀಡಿಯಮ್ಸು ದೊಡ್ಡ ಪ್ಲೇಟು ಊಟದ ತಟ್ಟೆ ಹೀಗೆ ಅದರಲ್ಲಿ ವೆರೈಟಿ ವೆರೈಟಿಗಳು ಇದ್ದಾವೆ ಅದನ್ನು ನಮ್ಮ ನಾವಿಬ್ಬರು ಸೇರ್ಕೊಂಡು ನಾನು ನಮ್ಮನೆಯವ್ರು ಇಬ್ಬರೂ ಸೇರಿಕೊಂಡು ಆ ವರ್ಕನ್ನು ಮಾಡ್ತಾ ಇದ್ದೀವಿ ತುಂಬ ಇದಾಗ್ತಾ ಇತ್ತು ತುಂಬ ಖರ್ಚಾಗ್ತಾ ಇದ್ದಾವೆ ಎಲ್ಲ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾ ಇದ್ದೀವಿ ನಮ್ಮನೆಯವ್ರು ಅಷ್ಟೂ ಮಾಡ್ತಾರೆ ನಾನು ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಸೀಲ್ ಹಾಕಿ ಪ್ಯಾಕ್ ಮಾಡಿ ಒಂದು ನಲ್ವತ್ತು ನಲ್ವತ್ತರ ಹಾಗೇ ಅದನ್ನು ಬಂಡಲ್ ಮಾಡ್ತೀವಿ ಬಂಡಲ್ ಮಾಡಿಬಿಟ್ಟು ಹೊರ್ಗೆ ಬೇರ್ಬೇರೆ ಕಡೆಯೆಲ್ಲ ಹೋಗ್ತಾ ಇದ್ದಾವೆ ಹೊಸನಗರ ಆಮೇಲೆ ಬೆಂಗಳೂರು ಹುಬ್ಬಳ್ಳಿ ಧಾರ್ವಾಡ ಹಾಗೇ ನಿಮ್ಮದು ಶಿವಮೊಗ್ಗ ಇಲ್ಲೆಲ್ಲ ಅದನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ ತುಂಬಾ ಮಧ್ಯದಲ್ಲಿ ತುಂಬ ಪ್ರಾಬ್ಲಮ್ ಬಂತು ಆದರೂ ಕೂಡ ಅದನ್ನು ಹೇಗೋ ನಿಭಾಯ್ಸಿಕೊಂಡು ಒಂದು ಒಳ್ಳೆಯ ಹಂತಕ್ಕೆ ಬಂದು ತಲುಪಿದೀವಿ